ಭಾರತದಲ್ಲಿ ಬಾಲಕಾರ್ಮಿಕತೆ ಒಂದು ಪ್ರಮುಖವಾದ ಸಮಸ್ಯೆಯೇ ಆಗಿದೆ ಅಂದರೆ ಪೇಟೆ ನಗರದಲ್ಲಿ ಎಲ್ಲ ಒಂದು ಬಾಲಕಾರ್ಮಿಕರನ್ನು ನಾವು ಎಲ್ಲಿಯೂ ಅದರಲ್ಲೂ ಕಾಣಸಿಗುತ್ತಾರೆ ಅದು ಹೆಚ್ಚಾಗಿ ಅದು ಬಡತನದ ಒಂದು ಬೇರಾಗಿಬಿಟ್ಟಿದೆ ಇದು ಚಿಕ್ಕಮಕ್ಕಳು ಅಳುನ್ನು ಕೆಲಸ ಮಾಡುವ ಮಕ್ಕಳು ಸ್ಲಿಗೆ ಸರಿಯಾದ ಅವರಿಗೆ ಚಿಕ್ಕವರಿಂದಲೂ ಸರಿಯಾದ ಶಿಕ್ಷಣವನ್ನು ಅವರು ಕಳೆದುಕೊಳ್ತಾ ಇದ್ದಾರೆ ಇದು ಭವಿಷ್ಯದಲ್ಲಿ ಅವರು ಹೆಚ್ಚು ಹಣ ಗಳಿಸುವ ಸಾಧ್ಯತೆಯನ್ನು ಇವು ಇದು ಕಡಿಮೆ ಮಾಡುತ್ತದೆ ಬಾಲಕಾರ್ಮಿಕತೆಯು ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲವು ಆರ್ಥಿಕ ಚಟುವಟಿಕೆಗಳಲ್ಲಿ ಅರೆಕಾಲಿಕ ಅಥವಾ ಪೂರ್ಣಾವಧಿಯಾಗಿ ತೊಡಗಿಸಿಕೊಳ್ಳುವ ಇದು ಅಭ್ಯಾಸವಾಗಿದೆ ಈ ಅಭ್ಯಾಸವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಒಂದು ತುಂಬ ಹಾನಿಕಾರಕವಾಗಿ ಪರಿಣಾಮವನ್ನು ಬೀಳುತ್ತೆ ಇದು ಅವರ ಚಿಕ್ಕಂದಿನಿಂದಲೂ ಅವರ ಸಂತೋಷದ ಬಾಲ್ಯ ಮತ್ತು ಪೋಷಕರೊಂದಿಗಿನ ಉತ್ತಮ ನೆನೆಪುಗಳಿಂದ ಇವು ದೂರ ಇರಿಸುತ್ತದೆ ಮಕ್ಕಳನ್ನು ಹೆಚ್ಚಾಗಿ ಹೊಲ ಗದ್ದೆಗಳಲ್ಲಿ ಹೊಲಗಳಲ್ಲಿ ಕೆಲಸಕ್ಕೆ ಸೇರಿಸಲಾಗ್ತದೆ ಅಲ್ಲಿ ಅವರನ್ನ ಬೆಳೆಗಳನ್ನು ಕಟ್ ಮಾಡಲು ಅಥವಾ ವಾಣಿಜ್ಯ ಕೃಷಿಯಲ್ಲೂ ತೊಡಸ್ಕೊಂಡಿರ್ತಾರೆ ಹೊಟೇಲ್ ಕಾರ್ಖಾನೆ ಕೈಗಾರಿಕೆಗಳು ಹೊಲಗಳು ರಸ್ತೆ ಬದಿಯಲ್ಲಿ ಬೀದಿಗಳಲ್ಲಿ ಮನೆಗಳಲ್ಲಿ ಮಕ್ಕಳನ್ನು ನಾವು ಕಾಣ್ಬೋದು ಅಷ್ಟೇ ಅಲ್ಲದೆ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಂಡ್ಗಳಲ್ಲಿಯೂ ಸಹ ಈ ಮಕ್ಕಳನ್ನು ನಾವು ಕಾಣುತ್ತೇವೆ ಭಾರತದಲ್ಲಿ ಬಾಲಕಾರ್ಮಿಕರನ್ನು ಸರ್ಕಾರ ನಿಷೇಧಿಸಿದೆ ಅದಾಗಿಯೂ ಮಕ್ಕಳು ಇನ್ನೂ ಅನೇಕ ಸ್ಥಳಗಳಲ್ಲಿ ಕೆಲ್ಸ ಮಾಡುವುದನ್ನು ನಾವು ಕಾಣು ನೋಡ್ಬೌದು ಬಾಲಕಾರ್ಮಿಕರನ್ನು ತಡೆಗಟ್ಟಲು ಕೆಲವು ವಿಧಾನಗಳು ಅಂದ್ರೆ ಅಂತರ್ಗತ ಮತ್ತು ಕಲಿಯುವವರ ಸ್ನೇಹಿ ಪರಿಸರವನ್ನು ರಚಿಸಿಕೊಡುವುದು ಅಷ್ಟೇ ಅಲ್ಲದೆ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಮಕ್ಕಳು ಮತ್ತು ಅವರ ಕುಟುಂಬದವರೊಂದಿಗೆ ಚರ್ಚೆಯನ್ನು ಮಾಡುವುದು ಅಷ್ಟೇ ಅಲ್ಲದೆ ಪ್ರವೇಶದ ಸಹಾಯವನ್ನು ಅವರಿಗೆ ಶಾಲೆಗೆ ಸೇರಿಸಲು ಅವರಿಗೆ ಸಹಾಯವನ್ನು ಸರ್ಕಾರ ಮಾಡಿಕೊಡಬೇಕು ಅಷ್ಟೇ ಅಲ್ಲದೇ ಕಾನೂನುಗಳನ್ನೂ ಪರಿಣಾಮಕಾರಿಯಾಗಿ ಜಾರಿಗೊಳ್ಸ್ಬೇಕು ನಿಯಮಿತವಾಗಿ ಈಗ ಆರ್ ಟಿ ಈ ಅನ್ನುವ ಮೇಲ್ವಿಚಾರಣೆ ಮಾಡಿ ಉದ್ಯೋಗದಾತರನ್ನು ಶಿಕ್ಷಿಸಿ ಬಡತನ ನಿರ್ಮೂಲನೆಗೆ ಕ್ರಮವನ್ನು ಕೈಗೊಳ್ಳಬಹುದು ಪೋಷಕರು ಮತ್ತು ಪೋಷಕರಿಗೆ ಸಾಕಷ್ಟು ಅವರಿಗೆ ಉದ್ಯೋಗವಕಾಶವನ್ನ ಸೃಷ್ಟಿಮಾಡಿಸಿ ಕೊಡುವುದು ಪತ್ರಿಕೆಗಳು ಮತ್ತು ಮಾದ್ಯಮಗಳ ಮೂಲಕ ಶಿಕ್ಷಣದ ಬಗ್ಗೆ ಜಾಗ್ ಸಾರ್ವಜನಿಕವಾಗಿ ಜಾಗೃತಿಯನ್ನು ಗೊಳಿಸುವುದು ಭಾರತದಲ್ಲಿ ಬಾಲಕಾರ್ಮಿಕರ ಬಗ್ಗೆ ಹೀಗೆ ಪತ್ ಪತ್ರಿಕೆಯಲ್ಲಿ ಪ್ರಕಟಿಸಿ ಅಥವಾ ಬರೆಸಿ ಅಂದರೆ ಉದಾಹರ್ಣೆಗೆ ಹೇಳಬೇಕಂದ್ರೆ ಟೈಮ್ಸ್ ಆಫ್ ಇಂಡಿಯಾದ ಸಂಪಾದಕರಿಗೆ ಪತ್ರ ಬರೆಯುವುದು ಮತ್ತು ಅದರ ಬಗ್ಗೆ ಸರ್ಕಾರ ಏನು ಮಾಡಬೇಕೆಂದು ಸೂಚಿಸುವುದು ಹೀಗೆ ಮಾಡುವುದರಿಂದ ಇದನ್ನು ತಡೆಗಟ್ಟಬಹುದು